ಕ್ರಿಯೆ ಚಿಕ್ಕ ಮತ್ತು ಮಧ್ಯಮ ಗಾತ್ರದ ಕಾರುಗಳ ದರದಲ್ಲಿನ ವ್ಯತ್ಯಾಸದ ಬಗ್ಗೆ ವಿಚಾರಿಸಿ ಇವಾಗ ನಾವು ಟ್ರಿಪ್ಪಿಗೆ ಹೋಗ್ಬೇಕು ಅಂದ್ಕೊಂಡಿರ್ತೀವಿ ಅದರಲ್ಲಿ ನಮಗೆ ಸೆವೆನ್ ಸೀಟರ್ಸಿಂದು ಎಷ್ಟು ಬಾಡಿಗೆ ಆಗುತ್ತೆ ಮತ್ತೆ ಸಣ್ಣ ಕಾರು ಅಂದರೆ ಫೈ ಸೀಟರ್ಸಿಂದು ಐದು ಜನ ಕೂತ್ಕೊಳ್ಳೋಂಥದ್ದು ಕಾರಿಂದು ಬಾಡಿಗೆ ಎಷ್ಟಾಗುತ್ತೆ ಅನ್ನೋದು ಸ್ವಲ್ಪ ಹೇಳಿ ಸರ್ ಅಂತ ನಾವು ಕೇಳ್ಕೊಂತೀವಿ ಇವರಿಗೆ ಯಾರೋ ನಮಗೆ ಬಾಡಿಗೆ ಕೊಡ್ತಾರಲ್ಲ ಕಾರು ಅವರಿಗೆ ಕೇಳ್ಕೊಂತೀವಿ ಮತ್ತೆ ನಾವು ಪ್ರವಾಸ ಹೋಗಬೇಕಾದ್ರೆ ಅದ ಕಿಲೋಮೀಟ್ರ್ ಮೇಲೆ ಬಾಡಿಗೆಯನ್ನು ಗುರುತು ಪಡಿಸಿಕೊಳ್ತೇವೆ ಮತ್ತೆ ಬಾಡಿಗೆದಾರ ಬಂದ್ಬಿಟ್ಟು ಡ್ರೈವರಿಗೆ ಇಷ್ಟು ವೆಚ್ಚ ಮತ್ತು ಕಾರಿಗೆ ಡೀಸೆಲ್ ಮತ್ತು ಬಾಡಿಗೆ ದರ ಇಷ್ಟಂತ ಫಸ್ಟ್ಗೇನೆ ಮಾತಾಡ್ಕೊಂಡಿರ್ತೀವಿ ಪ್ರಯಾಣಿಕರ ಸಂಖ್ಯೆ ನಾಲ್ಕು ಅಂದರೆ ನಮ್ಮ ಮನೆಗೆ ಫ್ಯಾಮಿಲಿ ಮೆಂಬರ್ಸೊಳಗೆ ನಾಲ್ಕು ಜನ ಇದ್ರೆ ಚಿಕ್ಕ ಕಾರ್ ಬುಕ್ ಮಾಡ್ತೀವಿ ಆರು ಜನ ಇದ್ರೆ ದೊಡ್ಡದು ಎಸ್ ಇ ವಿ ಥರ ಆ ಥರದ್ದು ಕಾರು ಬುಕ್ ಮಾಡ್ತೀವಿ ಇದರಲ್ಲಿ ನಾವು ನೋಡ್ಬೇಕಾಗಿರೋದು ಏನೆಂದರೆ ಎಷ್ಟು ಜನ ಎಷ್ಟು ದೂರ ಟ್ರಿಪ್ಪಿಗೆ ಹೋಗ್ತೀವಿ ಅನ್ನೋದ್ರ್ಮೇಲೆ ನಾವು ಆ ಕಾರನ್ನು ಡಿಸೈಡ್ ಮಾಡಬೇಕಾಗುತ್ತೆ ಮತ್ತೆ ಕಾರು ದೊಡ್ಡ ಕಾರು ಮತ್ತೆ ಚಿಕ್ಕ ಕಾರು ವ್ಯತ್ಯಾಸ ಏನೆಂದರೆ ದೊಡ್ಡ ಕಾರೊಳಗೆ ಕಂಫರ್ಟಬಲ್ ಚೆನ್ನಾಗಿರುತ್ತೆ ಚಿಕ್ಕ ಕಾರೊಳಗೆ ಕಂಫರ್ಟಬಲ್ ಇರಲ್ಲ ನಾವು ಜಾಸ್ತಿ ಜನ ಇದ್ದೂ ಕಮ್ಮಿ ಸೀಟಿರೋ ಕಾರ್ ಬುಕ್ ಮಾಡಿದರೆ ಅಲ್ಲಿ ವ್ಯತ್ಯಾಸ ಇರುತ್ತೆ ಮತ್ತು ಇನ್ನೊಂದು ಲಾಂಗ್ ಡ್ರೈವ್ ಹೋಗ್ಬೇಕಂದರೆ ನಾವು ಜನರ ಅಳತೆಯ ಜನ ಎಷ್ಟು ಜನ ಬರ್ತಾರಂತ ನೋಡ್ಕೊಂಡು ಬುಕ್ ಮಾಡಬೇಕಾಗುತ್ತೆ ಕಾರು ಮತ್ತೆ ಕಾರ್ ಕಂಡೀಷನ್ಸ್ ಕೇಳ್ಬೆಕಾಗುತ್ತೆ ಇನ್ನೂ ಹಲವಾರು ಕಂಡೀಷನ್ಸ್ ಇರುತ್ತೆ ಅಂದರೆ ನಮಗೆ ಗೊತ್ತಿರೋದು ಇಷ್ಟು